ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ಮನೇಲಿ ತೆಲುಗು ಆಮೇಲೆ ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಕನ್ನಡ ಕನ್ನಡ ನಮ್ಮ ಅತ್ತೆ ಭಾಷೆ ನಮ್ಮ ಅತ್ತೆಯವರು ಕನ್ನಡದಲ್ಲಿ ಇದ್ದರು ಅದರಿಂದ ನಮಗೆಲ್ಲ ಕನ್ನಡನೇ ಕಲ್ತ್ವಿ ಮಕ್ಕಳ್ಗೂ ಅದೇ ಓದೋದು ಅದೇ ಬರಿಯೋದು ಅದೇ ಎಲ್ಲ ಕನ್ನಡನೇ ಆಯಿತು ಪ್ರ ಕನ್ನಡ ವಿದ್ಯೆ ಕಲ್ತ್ಮೇಲೆ ಒಬ್ರಗ್ ಒಬ್ರು ಹೇಳ್ಕೊಂಡು ಎಲ್ಲರೂ ಈವಾಗ ಪ್ರಪಂಚ ಎಲ್ಲಾನು ಕನ್ನಡನೇ ಕಲೀತಾವ್ರೆ ಎಲ್ಲೋದ್ರೂ ಕನ್ನಡ ಭಾಷೇನೇ ಒಳ್ಳೇದು ಅಂತಾರೆ ಅದರಿಂದ ಫಿಲಿಮುಗಳು ಅವೆಲ್ಲ ಕನ್ನಡದಲ್ಲೇ ಅವೇ ಚೆನ್ನಾಗವೆ ನೋಡ್ತೀವಿ ಪ್ರತಿಯೊಂದು ಕನ್ನಡದಲ್ಲಿ ಚೆನ್ನಾಗಿರುತ್ತೆ ಅಂತ ನೊಡ್ತೀವಿ ಧಾರಾವಾಹಿಗಳು ಎಲ್ಲ ಕನ್ನಡದಲ್ಲೇ ನೊಡ್ತೀವಿ ಫಿಲಿಮುಗಳು ನೊಡ್ತೀವಿ ಪ್ರತಿಯೊಂದು ಕನ್ನಡ ಭಾಷೇಲಿ ಚೆನ್ನಾಗಿ ಮಾತಾಡೋದು ಕತೆ ಆಡೋದು ಎಲ್ಲಾನೂ ಚೆನ್ನಾಗಿರತ್ತೆ ನಮಗೆ ಎಲ್ಲಾನ ಹೋಗಲಿ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ಇದು ಅಂತ ಎಲ್ಲರ ಹತ್ತಿರ ಹೇಳ್ಕೊತೀವಿ ಹತ್ತಾರು ಜನ ಸೇರಿದಾಗ ಖುಷಿಯಾಗಿ ಕನ್ನಡ ಮಾತಾಡ್ತೀವಿ ಅದನ್ನೇ ನಮಗೆಲ್ಲ ಬೇಕಾಗೈತೆ ಅನ್ನೋದು ಅದಕ್ಕೆ ನಮ್ಮ ಹುಡುಗ್ರತ್ರ ನಮ್ಮ ಹತ್ರ ಎಲ್ಲರ ಹತ್ತಿರನು ನಾವು ಕನ್ನಡ ಭಾಷೆ ಮಾತಾಡ್ತೀವಿ ಅದ್ಕ್ಮೇಲೆ ಇನ್ಯಾವ ಭಾಷೆನೂ ಮಾತಾಡಲ್ಲ ಅದರ್ನಿಂದ ನಮ್ಗೆ ಕನ್ನಡ ತುಂಬ ಇಷ್ಟ ಆಗೈತೆ ನಾವದಕ್ಕೆ ಎಲ್ಲಿ ಹೋದ್ರೂ ಕನ್ನಡದಲ್ಲೇ ಮಾತಾಡ್ಕೊಂಡು ಕನ್ನಡದಲ್ಲೇ ಏನ್ಬೇಕೋ ತಗೊತೀವಿ ಏನು ಬೇಕೋ ಮಾಡ್ತೀವಿ ಎಲ್ಲಾನೂ ಮಾಡಿಕೊಂಡು ಬತ್ತಾ ಇದ್ದೀವಿ ಅದಕ್ಕೆ ಕನ್ನಡ ಭಾಷೆ ಕಸ್ತೂರಿ ಅಂತ ತಿಳ್ಕೊಂಡು ಪ್ರತಿ ಒಬ್ಬರೂ ಕನ್ನಡ ಮಾತಾಡಬೇಕು ಅಂತ ಭಾವಿಸ್ತೀವಿ ನಾವು ಜನ್ರತ್ರ ಅದಕ್ಕೆ ಎಲ್ರೂ ಕನ್ನಡ ಕಲಿತು ಎಲ್ಲ ಭಾಷೆನೂ ಮಾತಾಡಬೇಕು ಅಂತ ಇನ್ಯಾವ ಭಾಷೆನು ಬೇರೆ ದೇಶದವ್ರೆಲ್ಲ ಬಂದು ಯಾವ್ಯಾವ್ದೋ ಭಾಷೆ ಮಾತಾಡ್ತಾರೆ ಆದರೆ ನಮ್ಗ ಅವೆಲ್ಲ ಬರಲ್ಲ ನಾವು ಮಾತಾಡಿದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ನಾವದನ್ನೇ ಮಾತಾಡ್ತೀವಿ ಅವ್ರ ಬಗ್ಗೆ ತಿಳ್ಕಳಕ್ಕ ಮಾತಾಡಕ್ಕೆ ಹೋಗಲ್ಲ ನಾವು ಅದರ್ನಿಂದ ನಾವು ಏನಿದ್ದರೂ ಕನ್ನಡ ಭಾಷೆನೇ ಕಲಿಬೇಕು ಕನ್ನಡನೇ ಬರೀಬೇಕು ಕನ್ನಡನೇ ಓದಬೇಕು ಅದರ್ನಿಂದ ನಾವು ಕನ್ನಡ ಭಾಷೆನ ಕಲ್ತಿದ್ದೀವಿ